ನಾವು ಮತ್ತೆ ನನ್ನ ಫ್ರೆಂಡ್ಸು ಒಂದು ಆರು ಜನ ಇದ್ದೀವಿ ಆರು ಜನ ಫಸ್ಟು ಹೋಗಿದ್ದು ಇಲ್ಲಿ ಕಬ್ಬಾಳಮ್ಮ ಟೆಂಪಲ್ಲು ಆರು ಜನ ಹೋಗಿದ್ವಿ ಅದು ಟೂ ವೀಲರಲ್ಲಿ ಅದೇ ಒಂದು ವೇಕಲಲ್ಲಿ ಇಬ್ರು ಇದ್ದರು ಹಾಕೊಂಡು ಹೆಲ್ಮೆಟೆಲ್ಲ ಹಾಕೊಂಡು ಹೋಗ್ತಾಯಿದ್ವಿ ಇಬ್ಬರಿಗೆ ಹೆಲ್ಮೆಟ್ ಇರಲಿಲ್ಲ ಒಂದು ಬೈಕಿಗೆ ಹೆಲ್ಮೆಟ್ ಇರಲಿಲ್ಲ ಸರಿ ಹೋಗ್ತಾಯಿದ್ದೀವಿ ಪ್ಲ್ಯಾನ್ ನಮ್ಮ ಬೆಂಗಳೂರಿಂದನೇ ಅಲ್ಲಿಗೆ ಒನ್ ಫಿಫ್ಟಿ ಕಿಲೋಮೀಟರಿದೆ ಒಂದು ಸೈಡ್ ಅಪ್ ಆ್ಯಂಡ್ ಡೌನ್ ಆದರೆ ತ್ರಿ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಸರಿ ಅಂದ್ಬಿಟ್ಟು ನಾವು ರೆಡಿ ಆದ್ವಿ ಎಷ್ಟು ನೈಟೆಲ್ಲ ಹೊರಡೋಣ ಅಂದ್ಕೊಂಡ್ವಿ ನೈಟ್ ನಮ್ಮ ಮನೆಯಲ್ಲಿ ಕೇಳಿದ್ದಕ್ಕೆ ನೈಟೆಲ್ಲ ಆಗಲ್ಲ ಒಂದು ಬೆಳಗಿನ ಜಾವ ಒಂದು ನಾಲ್ಕು ಗಂಟೆ ಹಾಗೆ ಹೋಗ್ರಿ ಅಲ್ಲಿ ಹೋಗುವಷ್ಟರಲ್ಲಿ ಒಂದು ಹತ್ತು ಗಂಟೆ ಹಂಗೆ ಆಗುತ್ತೆ ಏಕೆಂದ್ರೆ ನೈಟ್ ಟ್ರಾವೆಲ್ಲು ಸೇಫಲ್ಲ ಅದೇ ಟೂ ವೀಲರ್ ಅಲ್ವಾ ಅದಕ್ಕೆ ಬೇಡ ಅಂದರೂ ಸರಿನಪ್ಪ ಅಂದ್ಕೊಂಡು ನಾವು ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎಲ್ಲ ಸ್ನಾನ ಮಾಡ್ಕೊಂಡು ಆರು ಜನಾನು ಹೋದ್ವಿ ಆದರೆ ಒಂದು ಭಯ ಇತ್ತು ಅಂದರೆ ನಮ್ಮ ಹತ್ರ ಒಬ್ಬರಿಗೆ ಹೆಲ್ಮೆಟ್ ಇಲ್ಲ ಆವಾಗ ಏನು ಮಾಡೋದಪ್ಪ ಅಂತ ಸರಿ ಹೋಗ್ತಾಯಿದ್ದೀವಿ ನಿಧಾನಕ್ಕೆ ಅಲ್ವಾ ಹೋಗೋದು ಬಟ್ ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರು ಹಿಡಿದ್ರೆ ಕಷ್ಟ ಆಗುತ್ತೆ ಅಲಾ ಅಂದ್ಬಿಟ್ಟು ಅದೇ ಯೋಚನೆಯಲ್ಲಿ ಹೋಗ್ತಾಯಿದ್ವಿ ಸರಿ ಹೋಗಬೇಕಾದ್ರೆ ಹಿಡೀಲಿಲ್ಲ ಅದೇ ಟೈಮ್ ಇತ್ತಲ್ಲ ಇನ್ನು ಯಾರೂ ಇರಲಿಲ್ಲ ಇದು ಹಾಗಾಗಿ ಯಾರು ಸದ್ಯಕ್ಕೆ ನಮ್ಮ ಹಿಡೀಲಿಲ್ಲ ಹೋದ್ವಿ ಆರು ಜನಾನು ಸೇಫಾಗಿ ಹೋಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ಅದು ಕಬ್ಬಾಳಮ್ಮ ಟೆಂಪಲ್ಲು ಹೋಗ್ಬಿಟ್ಟು ದೇವರಿಗೆ ಪೂಜೆ ಗೀಜೆ ಮಾಡಿಸಿ ಅಲ್ಲಿ ಪ್ರಸಾದ ಕೊಡ್ತಾರೆ ಚೆನ್ನಾಗಿತ್ತು ಊಟ ಅದೇ ಪ್ರಸಾದ ಅಂದರೆ ಅಲ್ಲಿ ಊಟ ಅನ್ನ ಸಾರು ಆಮೇಲೆ ಸ್ವೀಟು ಅದೆಲ್ಲ ಇತ್ತು ಊಟ ಎಲ್ಲ ಮಾಡ್ಕೊಂಡ್ವಿ ಅಲ್ಲೇ ಒಂದು ಫಾಲ್ಸ್ ಇತ್ತು ಆ ಫಾಲ್ಸ್ ಹೆಸರು ಗೊತ್ತಿಲ್ಲ ಅದು ಹಳ್ಳಿ ಅಲ್ವ ಅಷ್ಟೊಂದು ಗೊತ್ತಿಲ್ಲ ಮೇನ್ ದೇವ್ರ ಹೆಸರು ಬಂದ್ಬಿಟ್ಟು ಕಬ್ಬಾಳಮ್ಮ ಟೆಂಪಲ್ ಅಂತ ಸರಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ ಬರ್ತಾಯಿದ್ವಿ ಇನ್ನೇನು ಬೆಂಗ್ಳೂರಿಗೆ ಅದೇ ದರ್ಶನ ಎಲ್ಲ ಮುಗೀತು ಊಟ ಎಲ್ಲ ಆಯ್ತಲ್ವಾ ಒಂದು ನಾಲ್ಕು ಗಂಟೆ ಆಗಿತ್ತು ನಾಲ್ಕು ಗಂಟೆ ಮೂರು ಗಂಟೆ ಆಗಿತ್ತು ಸರಿ ಇಲ್ಲಿ ಇವಾಗ ಅಲ್ಲಿಂದ ಮೂರು ಗಂಟೆಗೆ ಬಿಟ್ರೂನು ಬೆಂಗ್ಳೂರಿಗೆ ಒಂದು ಎಂಟು ಗಂಟೆ ಅಷ್ಟರಲ್ಲಿ ಬಂದು ಬಿಡ್ತೀವಿ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಸರಿ ಬರ್ತಾಯಿದ್ದೀವಿ ನಮಗೆ ಒಬ್ಬ ಪೊಲೀಸ್ರು ಸಿಕ್ಬಿಟ್ರು ಹೆಲ್ಮೆಟ್ ಎಲ್ಲ ಹಾಕಿದ್ದಾರೆ ಅವ್ರಿಬ್ರು ಹಾಕಿಲ್ಲ ಅಂದ್ಬಿಟ್ಟು ಅವರಿಗೆ ಹಿಡ್ಕೊಂಡ್ಬಿಟ್ರು ಹಿಂದೆ ಬರ್ತಿದ್ರಲ್ಲ ಆ ಫೈನ್ ಎಷ್ಟು ಐದು ಸಾವಿರ್ರೂಪಾಯಿ ಫೈನ್ ಅಯ್ಯೋ ಅವರ ಹತ್ರ ಮಾತಾಡಿ ಸರ್ ನಾವು ಸ್ಟೂಡೆಂಟ್ಸು ಆ ಥರ ಎಲ್ಲ ಇಲ್ಲ ನಾವು ಪ್ಲ್ಯಾನ್ ಮಾಡಿದ್ವಿ ಎಷ್ಟೋ ದಿವಸ್ದಿಂದ ಹೋಗ್ಬೇಕು ಅಂತ ಅದಕ್ಕಾಗಿ ನಾವು ಎಲ್ಲ ಕೂರಿಸ್ಕೊಂಡು ಹೋಗಿದ್ದು ಇವಾಗ ಐದು ಸಾವಿರ ಇಲ್ಲ ನಮ್ಮ ಹತ್ರ ಒಂದು ಎಷ್ಟಿದೆ ನೋಡಿ ಫೈನು ಒಬ್ಬರಿಗೆ ಹಾಕಿ ಅಷ್ಟೇ ಒಬ್ಬ ಹಾಕಿಲ್ಲ ಅಂದ್ಬಿಟ್ಟು ಅಂದ್ಬಿಟ್ಟು ಸರಿ ಆಯಿತು ಸರ್ ಅಂತ ಮಾತಾಡ್ಕೊಂಡು ಅವ್ರ ಹತ್ರ ಮೂರು ಸಾವಿರ್ರೂಪಾಯಿ ಫೈನ್ ಹಾಕಿದ್ರು ಅದು ಕಟ್ಬಿಟ್ಟು ಬಂದ್ವಿ ಮತ್ತೆ ನೆಕ್ಸ್ಟ್ ಪ್ಲ್ಯಾನ್ ಅಂತ ಆವತ್ತು ಬಂದು ಎಲ್ಲ ಟಾಯರ್ಡ್ ಆಗಿತ್ತಲ್ವಾ ಒಂದು ದಿವಸ ಎಲ್ಲ ಮನೆಯಲ್ಲೇ ಇದ್ವಿ ಆಮೇಲೆ ನೆಕ್ಸ್ಟ್ ದಿವಸ ಎಲ್ಲರ ಎದ್ದು ಮಾಮೂಲಿ ಬೆಳಗ್ಗೆ ಎದ್ದು ಎಲ್ಲ ಸಿಕ್ಕಿದ್ರು ಫ್ರೆಂಡ್ಸೆಲ್ಲ ಆವಾಗ ಪ್ಲ್ಯಾನ್ ಮಾಡ್ತಾಯಿರೋದು ಮತ್ತೆ ಎಲ್ಲಿಗಾದ್ರು ಹೋಗೋಣ ಮತ್ತೆ ಟೂ ವೀಲ್ಲರಲ್ಲೇ ಹೋಗೋಣ ಅಂತ ಸರಿ ನಾವು ಸರಿ ಎಲ್ಲರೂ ಮಾತಾಡ್ಕೊಂಡು ಪ್ಲ್ಯಾನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಒಬ್ಬರಿಗೆ ನೋಡಿದ್ರೆ ಮಂಗ್ಳೂರು ಅಂತಾರೆ ಇನ್ನೊಬ್ಬರು ಉಡುಪಿ ಇನ್ನೊಬ್ಬರು ಬಂದ್ಬಿಟ್ಟು ಹೀಗಿದೆ ಮಡಿಕೇರಿ ಆಮೇಲೆ ಇನ್ನೊಬ್ಬರು ಬಂದ್ಬಿಟ್ಟು ಲಾಸ್ಟ್ನವ್ರು ಏನಂತಾರೆ ಅಂದರೆ ಲಡಾಖ್ ಹೋಗಿ ಬಿಡೋಣ ಇಲ್ಲಿಂದ ಟೂ ತೌಸಂಡ್ ಕೀಲೋಮೀಟ್ರಿದೆ ಎರಡು ಸಾವಿರ ಕಿಲೋಮೀಟ್ರಿದೆ ಹೋಗಿ ಬಿಡೋಣ ಅಂತ ಅಯ್ಯೋ ಎರಡ್ಸಾವಿರ ಕಿಲೋಮೀಟರ್ ಟೂ ವೀಲರ್ ರೋಡ್ಸ್ ಹೋಗ್ಕೋಳ್ಳೋಕ್ಕೆ ಸುಮಾರು ಏನಿಲ್ಲ ಅಂದರು ನಾಲ್ಕು ದಿವಸ ಬೇಕು ಕಂಟಿನ್ಯೂಸಾಗಿ ಸೊ ಅದಕ್ಕಾಗಿ ಆ ಥರ ಲಾಂಗ್ ಎಲ್ಲ ಬೇಡ ಅಷ್ಟೊಂದು ಲಾಂಗು ಜಸ್ಟ್ ಒಂದು ಫೈ ಹಂಡ್ರೆಡ್ ಕಿಲೋಮೀಟರ್ ಇದ್ದರೂ ನೋಡಿ ಸುತ್ತಾಡ್ಕೊಂಡು ಬರೋಣ ಸರಿ ನಾನು ಹೇಳಿದೆ ಕೇರಳಾಗೆ ಹೋಗ್ಬಿಡೋಣ ಒಳ್ಳೆ ಚೆನ್ನಾಗಿದೆ ಅಂಥೇಳಿ ಎಲ್ಲ ಎಲ್ಲ ಫ್ರೆಂಡ್ಸೆಲ್ಲ ಪ್ಲ್ಯಾನ್ ಮಾಡಿದ್ರು ಅದೇ ಅಮೌಂಟೆಲ್ಲ ಶೇರಿಂಗು ಮಾಡಿಕೊಂಡು ಸರಿ ಬೈಕೆಲ್ಲ ಸರ್ವೀಸ್ ಮಾಡ್ಕೋಬೇಕಿತ್ತಲ್ವಾ ಮಾಡ್ಕೊಂಡ್ವಿ ಅದು ಕೇರಳಾಗೆ ಹೋಗ್ತಾಯಿದ್ವಿ ಅಲ್ಲೂ ಚೆನ್ನಾಗಿದೆ ಪ್ಲೇಸೆಲ್ಲ ಆಮೇಲೆ ಕೇರಳಲೆಲ್ಲಾ ನೋಡ್ಕೊಂಡು ಬರ್ತಾ ಯಾವುದ್ಯಾವ್ದು ಊರು ಸಿಗುತ್ತೆ ಹೊನ್ನಾವರ ಅದೇ ಮಡಿಕೇರಿ ಎಲ್ಲ ನೋಡ್ಕೊಂಡು ನೀಟಾಗಿ ನಿಧಾನಕ್ಕೆ ಆರಾಮಾಗಿ ಬಂದ್ವಿ ಶೇರಿಂಗಲ್ಲಿ ಎಲ್ಲರಿಗೂ ಒಂದು ಫಿಫ್ಟೀನ್ ಥೌಸಂಡ್ ಫಿಫ್ಟೀನ್ ಥೌಸಂಡ್ ಅಂತ ಹೇಳಿದ್ವಿ ಏಕೆಂದ್ರೆ ಹೊರಗಡೆ ಹೋದರೆ ಅಲ್ಲಿ ಊಟ ಅಷ್ಟೊಂದು ಸೆಟ್ ಆಗಲ್ವಲ್ಲ ಅಂತ ಸ್ವಲ್ಪ ಕಾಸ್ಟ್ಲಿನು ಇರುತ್ತೆ ಟೂರಿಸ್ಟ್ ಜಾಗ ಅಲ್ವಾ ಅನ್ಬಿಟ್ಟು ನಾವೇ ಸೇಫ್ ಆಗ್ಬಿಟ್ಟು ಸ್ವಲ್ಪ ದುಡ್ಡೂ ಜಾಸ್ತಿ ತೊಗೊಂಡು ಹೋಗಿದ್ವಿ ಸೊ ಆರಾಮಾಗೇ ಹೋಗಿ ಬಂದು ನಾವು ಫ್ರೆಂಡ್ಸು ನಾವೆಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಅಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನೋಡ್ಕೊಂಡು ಅಲ್ಲಿ ಕೇರಳ ಅಲ್ಲಿ ಅಂತೂ ಸಕ್ಕತ್ ಆಗಿರೋ ವೆದರು ಫುಲ್ಲು ಗ್ರೀನು ಅಲ್ಲಿ ಆಮೇಲೆ ಈ ಗ್ರೀನ್ಗೆ ಏನಪ್ಪಾ ಅಂತಾರೆ ಅಂದರೆ ಸರಿಯಾಗಿ ಗೊತ್ತಿಲ್ಲ ಅಷ್ಟೊಂದು ಫುಲ್ಲು ಗ್ರೀನಾಗಿತ್ತು ಬೆಳಗ್ಗಿನ ಜಾವ ಎದ್ದರೆ ಸಾಕು ಫುಲ್ ಕೋಲ್ಡು ಒಂಥರಾ ಚೆನ್ನಾಗಿತ್ತು ಅಲ್ಲಿ ಆಮೇಲೆ ಮುಚ್ಕೊಂಡು ಊಟಿಗೆ ಬರ್ತಾಯಿದ್ದೀವಿ ಊಟೀಲು ಅಷ್ಟೇ ಹೆವಿ ಚಳಿ ಅಲ್ವಾ ಊಟಿಲಿ ಊಟಿಲಿ ಎಲ್ಲ ಮುಗಿದು ಆಮೇಲೆ ಮಡಿಕೇರಿ ಹತ್ತಿರ ಬಂದ್ವಿ ಇದು ಫೆಸ್ಟಿವಲ್ ಸೀಸನ್ ಅಲ್ಲಿ ನಾವು ಹೋಗಿದ್ದು ದಸರಾ ಅಲ್ಲಿ ಮಡಿಕೇರೀಲಿ ಒಂದು ಫೆಸ್ಟಿವಲ್ ಮಾಡ್ತಾರೆ ಯಾವುದಪ್ಪ ಅಂದರೆ ಅದು ಅಲ್ಲಿ ದಸರ ಮಡಿಕೇರಿ ದಸರ ಅಂತ ಮಾಡ್ತಾರೆ ಅಲ್ಲಿ ರೋಡ್ ಸೈಡೆಲ್ಲ ಸಾಂಗ್ ಹಾಕ್ಬಿಟ್ಟು ಡಿ ಜೆ ಮಾಡ್ತಾಯಿದ್ರು ಚೆನ್ನಾಗಿತ್ತು ಅದೂನು ರೋಡ್ ಸೈಡ್ ಅದು ಫ್ರಿ ಶೋ ರೋಡಲ್ಲಿ ಹೋಗೋರು ಯಾರು ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು ಆರಾಮಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬಹುದಾಗಿತ್ತು ಸರಿ ಅಂದ್ಬಿಟ್ಟು ನಾವು ಅಲ್ಲೆಲ್ಲ ಸ್ಟಾಪ್ ಮಾಡಿಬಿಟ್ಟು ಅಲ್ಲೇ ಒಂದು ದಿವಸ ಇರೋಕೆ ಸ್ಟೇ ಮಾಡಿದ್ವಿ ನಾವು ಅಲ್ಲೇ ಒಂದು ದಿವಸ ಸ್ಟೇ ಸ್ಟೇ ಮಾಡ್ಕೊಂಡು ಆರಾಮಾಗಿ ಅಲ್ಲಿ ಬೆಳಗ್ಗೆ ಎಲ್ಲ ನೋಡ್ಕೊಂಡು ಅದು ಮಾರನೇ ದಿವಸ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಇನ್ನೊಂದು ಊಟ ಮಾತ್ರ ಸಕ್ಕತ್ತಾಗಿತ್ತು ಮಡಿಕೇರಿಯಲ್ವಾ ಬೆಳಗ್ಗೆ ಎದ್ದಾಗ ಅಷ್ಟೇ ಅಲ್ಲೂ ವೆದರ್ ಸಕ್ಕತ್ತಾಗಿತ್ತು ತುಂಬ ಜನ ಅಲ್ಲಿ ತುಂಬ ಜನ ನಮ್ಮನ್ನೇ ನೋಡ್ತಾಯಿದ್ರೂ ಯಾರಪ್ಪ ಅಂದರೆ ಇವ್ರು ಯಾರಪ್ಪ ಇದು ಟೂ ವೀಲರಲ್ಲಿ ಇಷ್ಟು ದೂರ ಎಲ್ಲ ಬಂದು ಸುತ್ತತವ್ರಲ್ಲ ಅಂತ ಅವ್ರು ಕೇಳ್ತಾಯಿದ್ರು ಇಲ್ಲ ಸರ್ ನಾವು ಹೀಗೆ ಬೆಂಗ್ಳೂರು ಕಡೆಯಿಂದ ಬಂದಿದ್ದೀವಿ ಈ ಥರ ಪ್ಲ್ಯಾನ್ ಇತ್ತು ನಮ್ಮದು ಮಾಡ್ಕೊಂಡು ಊರೆಲ್ಲ ಸುತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಟೂ ವೀಲರಲ್ಲೇ ಆರು ಜನನು ಬಂದಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಟೂ ವೀಲರಲ್ಲಿ ಹೋದರೆ ಅದೆಲ್ಲ ನೆನಪುಗಳು ಇವೆಲ್ಲ ಅದಕ್ಕೆ ಬಂದಿದ್ದೀವಿ ನಾವು ಟೂ ವೀಲರಲ್ಲೇ ಸೊ ಅದಕ್ಕೆ ಬಂದಿದ್ವಿ ಅಂತ ಹೇಳೋಕ್ಕೆ ಆಮೇಲೆ ಬರ್ತಾ ಇನ್ನೇನು ಲಾಸ್ಟ್ ಟೂ ಡೇಸ್ ಇತ್ತು ನಮ್ಮ ಪ್ಲ್ಯಾನ್ ಆಗಿದ್ದು ಟೆನ್ ಡೇಸು ಟೋಟಲ್ಲು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಲ್ವಾ ಟೆನ್ ಡೇಸು ಸಾಕು ಇವಾಗ ಒಂದೊಂದು ಊರಿಗೆ ಹೋದ್ರೂನು ಒನ್ ಫಿಫ್ಟಿ ಕಿಲೋಮೀಟರ್ ಓಡ್ಸಿ ಬಿಟ್ಟು ಗಾಡಿ ರೆಸ್ಟ್ ಮಾಡಿ ನಾವು ಅಲ್ಲಿದು ಪ್ಲೇಸ್ಗೆಲ್ಲಾ ನಾವು ನೋಡಬೇಕಲ್ಲ ಹೋಗ್ಬಿಟ್ಟು ಅಲ್ಲಿ ಸ್ಥಳಕ್ಕೆ ಎಲ್ಲ ಭೇಟಿ ಕೊಟ್ಬಿಟ್ಟು ನೀಟಾಗಿ ಫೋಟೋಗಳು ವಿಡಿಯೋಗಳು ಮಾಡ್ಕೊಂಡು ಈ ಥರ ನಾವು ಹೋಗಿದ್ವಿ ಅಂತ ಒಂದು ಮೆಮೊರೀಸ್ ಇರಲಿ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ ಅದಕ್ಕೆ ಒಂದು ಟೆನ್ ಡೇಸ್ ಏಕೆಂದ್ರೆ ನಮಗೆ ಆಫೀಸೆಲ್ಲಾ ರಜೆ ಇತ್ತಲ್ವ ವೀಕೆಂಡ್ ಅಂತ ಒಂದು ಎರೆಡ್ಸರಿ ಎರಡು ದಿನ ರಜೆ ನಾವೇ ಎಕ್ಸ್ಟ್ರಾ ಹಾಕ್ಕೊಂಡಿದ್ವಿ ಇನ್ನು ಬಾಕಿ ಟೈಮೆಲ್ಲ ಮಾಮೂಲಿ ರಜೆಗಳು ಇದ್ವು ಸೊ ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಅದಿನ್ನು ಮರಿಯೋಕೆ ಆಗಲ್ಲ ಆ ಥರ ಪ್ಲೇಸ್ಗಳೆಲ್ಲ ಮತ್ತೆ ಹೊಗ್ತೀವಿ ಆ ಕಡೆ ಎಲ್ಲ ಇನ್ನು ಒಂದು ಪ್ಲ್ಯಾನ್ ಇದೆ ಅದು ನೆಕ್ಸ್ಟ್ ಏಕೆಂದ್ರೆ ಇವಾಗ ತಾನೇ ಎಲ್ಲ ಫೆಸ್ಟಿವಲ್ ಇತ್ತು ಅಮೌಂಟು ಸ್ವಲ್ಪ ಶಾರ್ಟೇಜು ಸೊ ಅದಕ್ಕಾಗಿ ನೆಕ್ಸ್ಟ್ ಪ್ಲ್ಯಾನ್ ಇನ್ನೊಂದು ಟೂ ಮಂತ್ಸ್ ತ್ರಿ ಮಂತ್ಸ್ ಬಿಟ್ಬಿಟ್ಟು ಎಲ್ಲ ವಾಪಸ್ಸು ದುಡ್ಕೊಂಡು ಚೆನ್ನಾಗಿ ಆಮೇಲೆ ಪ್ಲ್ಯಾನ್ ಮಾಡೋಣ ಅಂತ ಸಕ್ಕತ್ತಾಗಿತ್ತು